ಗದಗ ಜಿಲ್ಲೆಯಲ್ಲಿ ಕ್ರೀಡಾಂಗ್ಣ ಇದೆ ಆ ಕ್ರೀಡಾಂಗ್ಣದಲ್ಲಿ ನಮ್ಮ ದಿನನಿತ್ಯ ನನ್ನ ಗೆಳೆಯರ ಜೊತೆಯೇ ನಾನು ದಿನಾ ದಿನಾಲೂ ನನ್ನ ಗೆಳೆಯರ ಜೊತೆಗೇ ನಾನು ಆ ಕ್ರೀಡಾಂಗಣದಲ್ಲಿ ದಿನಾಲೂ ಪ್ರ್ಯಾಕ್ಟೀಸ್ ಮಾಡ್ತಾಯಿದ್ದೆ ಹಾಗಾಗಿ ಆ ಒಂದು ಸ್ಟೇಡಿಯಮ್ನಲ್ಲಿ ನನಗೆ ಪ್ರೋತ್ಸಾಹ ನೀಡತಕ್ಕಂಥ ವ್ಯಕ್ತಿಗಳು ನನ್ನ ಗೆಳೆಯನಾಗಿ ಇರುವಂಥ ವಿಜಯ್ ಅವರು ನನಗೆ ತುಂಬ ಅನೇಕ ರೀತಿಯಿಂದ ನಾನು ಪಿ ಯು ಸಿಯಲ್ಲಿ ಓದ್ತಿರುವ ಓದುತ್ತಿರಬೇಕಾದ್ರೆ ನನಗೆ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಈ ಕ್ರೀಡಾಂಗಣದಲ್ಲಿ ನೀನು ದಿನಾ ದಿನಾಲೂ ಬಂದು ಪ್ರ್ಯಾಕ್ಟೀಸ್ ಮಾಡಿ ಆ ಕ್ರೀಡಾಂಗಣದಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನು ತೆಗೆದುಕೋ ಅಂತ ಹೇಳಿದ ಹಾಗಾಗಿ ನಮ್ಮ ಸ್ನೇ ಸ್ನೇಹಿತರು ನಾನು ದಿನಾಲೂ ಆ ಕ್ರೀಡಾಂಗಣವನ್ನು ಉಪಯೋಗ ಮಾಡಿಕೊಂಡು ಮುಂದೆ ಯಾವುದೇ ರನ್ನಿಂಗ್ನಲ್ಲೇ ಆಗಿರ್ಬೋದು ಕಬಡ್ಡಿಯಲ್ಲೇ ಆಗಿರ್ಬೋದು ರಿಲೇದಲ್ಲಾಗಿರ್ಬೋದು ಮುಂದೆ ಒಂದು ಒಳ್ಳೆಯ ಸ್ಥಾನವನ್ನು ನಮ್ಮ ಗದಗ ಜಿಲ್ಲೆಯಲ್ಲಿ ಬರಲಿ ಅಂತಂದು ನನ್ನ ಸ್ನೇಹಿತರು ನಾನು ದಿನನಿತ್ಯವಾಗಿ ಆ ಕ್ರೀಡಾಂಗಣದಲ್ಲಿ ಉಪಯೋಗ ಮಾಡ್ಕೋತ ಬಂದಿದ್ದೇವೆ ಹಾಗಾಗಿ ಅಲ್ಲಿ ಅತ್ಲೆಟಿಕ್ಸ್ ಗ್ರೌಂಡು ನನಗೆ ತುಂಬ ಇಷ್ಟವಾಯಿತು ಅಲ್ಲಿ ಇರತಕ್ಕಂಥ ತರಬೇತಿದಾರರಾಗಿರ್ತಕ್ಕಂಥ ಸೋಮಶೇಖರ್ ಸರು ಕೂಡ ನಮಗೆ ಬಹಳ ಏಯ್ ಬರ್ರಪ್ಪ ನೀವು ಮಾಡಿರಿ ನಿಮ್ಗೆ ಸಪೋರ್ಟ್ ಮಾಡ್ತೀನಿ ನಾನು ನಿಮಗೆ ನೀವು ಯಾವುದೇ ರೀತಿಯಿಂದ ದಿನಾ ದಿನಾಲೂ ನೀವು ಈ ಈ ಸ್ಟೇಡಿಯಮ್ನಲ್ಲಿ ಪ್ರ್ಯಾಕ್ಟಿಸ್ ಮಾಡ್ಕೊಂಡು ಈ ಸ್ಟೇಡಿಯಮ್ಮನ್ನು ನೀವು ಉಪಯೋಗ ಮಾಡಿಕೊಂಡು ಮುಂದೆ ನೀವು ಒಂದು ದಿವಸ ದೊಡ್ಡ ಕ್ರೀಡೆಯಲ್ಲಿ ಒಬ್ಬ ದೊಡ್ಡ ವ್ಯಕ್ತಿಯಾಗಿ ಹೊರಹೊಮ್ಮಬೇಕಾಗಿ ಅಂತಂದು ನಮ್ಮ ಮಾರ್ಗದರ್ಶಕರು ಹೇಳಿದ್ರು ಹಾಗಾಗಿ ನಾವು ಅವ್ರು ಹೇಳಿರುವ ಹಾಗೆ ನಾವು ನಮ್ಮ ದಿನನಿತ್ಯವಾಗಿ ನಾವು ಆ ಸ್ಟೇಡಿಯಮ್ಮನ್ನು ಅನ್ನು ನನ್ನ ಸ್ನೇಹಿತರೊಡನೆ ನನ್ನ ಗೆಳೆಯರು ದಿನಾಲೂ ಫೋನ್ ಮಾಡಿ ಏಯ್ ಬನ್ರೋ ರನ್ನಿಂಗ್ ಮಾಡೋಣ ರನ್ನಿಂಗ್ ಮಾಡೋದ್ರ ಜೊತೆ ಜೊತೆಗೆ ನಮಗೆ ದೈಹಿಕವಾಗಿ ಬೆಳವಣಿಗೆ ಆಗುತ್ತೆ ನೆಕ್ಸ್ಟು ಅದೇ ರೀತಿಯಾಗಿ ನಮ್ಮ ರನ್ನಿಂಗ್ ಮಾಡೋದರಿಂದ ನಮ್ಮ ಮೈಂಡ್ ಪವರ್ ಜಾಸ್ತಿ ಆಗುತ್ತೆ ಹಾಗಾಗಿ ನಮ್ಮ ಸ್ನೇಹಿತರು ಹೇಳ್ತಿದ್ದರು ಆಗ ಕೂಡಿದಾಗ ನಾವು ಕಾಲೇಜ್ಗೆ ಹೋಗೋ ಸಮಯ್ದೊಳಗೆ ನಾವು ನಡ್ತಾ ನಾವು ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ನಮ್ಮ ಸ್ನೇಹಿತ್ರು ಹೇಳ್ತಿದ್ರು ಏಯ್ ಈ ಕ್ರೀಡಾಂಗಣ ಭಾರೀ ಐತೆ ನೋಡು ಹೋಬೇಕ್ ನೋಳೆ ನಾವು ಮಾಡ್ಬೇಕ್ ನೋಡ್ಲೆ ಫಸ್ಟಿಗೆ ಇದೇನು ನಾನು ಇನ್ನೂ ಬರ್ತಿರ್ಬೇಕಾರ್ ಮುಂಚೆ ಏಯ್ ಹೋಬೇಕ್ ನೋಡು ಈ ಕ್ರೀಡಾಂಗಣಕ್ಕೆ ನೋಡ್ಬೇಕ್ ನೋಡ್ಲೆ ಬಾ ಒಮ್ಮೆಗೆ ಅಲ್ಲಿ ನೋಡು ದೊಡ್ಡ ಕ್ರೀಡಾಂಗಣ ಐತೆ ಇದು ಇದ್ರ ಕಂಪೌಂಡ್ ಹತ್ತೋಕ್ಕಾಗಂಗಿಲ್ಲ ಮಗ ಅಷ್ಟು ದೊಡ್ಡದೈತಿ ಇದು ಹಾಗಾಗಿ ನಾವು ಮುಂದೆ ಒಳಗೆ ಫ್ರಂಟ್ ಗೇಟ ಬಿಡ್ಬೇಕಾದ್ರ ನಮ್ನ ಎಲ್ಲಿ ವಾಚ್ಮೆನ್ ವಾಚ್ಮನ್ನ ನೇಮಕ ಮಾಡ್ರ್ ಅಲ್ಲಿ ಆ ವಾಚ್ಮನ್ ನಮ್ಮನ್ನು ಹಿಂದೆ ಮುಂದೆ ನೋಡ್ತಿದ್ದ ಬಿಡಕ್ಕೆ ಏಯ್ ಅವ್ರ್ ಸಣ್ಣ ಹುಡುಗ್ರು ಇದ್ದಾರ್ ಇವ್ರು ಏನು ಮಾಡ್ತಾರೋ ಏನಿಲ್ವೋ ಹಾಗಾಗಿ ಆ ಕ್ರೀಡಾಂಗಣದೊಳಗೆ ನಮ್ಗೆ ಹೋಬೇಕನ್ನೋದ್ ಭಾಳ ಉತ್ಸಾಹ ಇತ್ತು ನಮ್ಮ ಸ್ನೇಹಿತರು ನಾವು ಒಂದು ದಿವಸ ಹೋಬಕಂತ್ ಪ್ಲ್ಯಾನ್ ಮಾಡಿದ್ವಿ ಪ್ಲ್ಯಾನ್ ಮಾಡ್ದೊಳಗೆ ಆ ಕ್ರೀಡಾಂಗಣವನ್ನು ನೋಡ್ಲೇಬೇಕು ಅಂತಂದು ಪ್ಲ್ಯಾನ್ ಮಾಡಿದ್ವಿ ಹೋದ್ವಿ ಒಂದು ಯಾವುದು ಗಣರಾಜ್ಯೋತ್ಸವ ಇತ್ತು ಆ ಕ್ರೀಡಾಂಗಣ್ದೊಳಗೆ ನಮ್ಮ ಗದಗ ಜಿಲ್ಲೆದೊಳಗೆ ಗಣರಾಜ್ಯೋತ್ಸವನ್ನ ಭಾಳ ಕ್ರೀಡಾಂಗಣ್ದೊಳಗೆ ಅದ್ಧೂರಿಯಾಗಿ ಮಾಡ್ತಾರೆ ಹಾಗಾಗಿ ಒಂದು ದಿವ್ಸ ನಮ್ಮ ಸ್ನೇಹಿತರೊಡನೆ ನಾವು ಹೋದ್ವಿ ಆ ಕ್ರೀಡಾಂಗ್ಣವನ್ನು ಅವತ್ತು ಸರಿಸುಮಾರ್ವಾಗಿ ಒಂದು ಅರ್ಧ ತಾಸು ಅದನ್ನು ವೀಕ್ಷಣೆ ಮಾಡಿದ್ದೀವಿ ಹೇಗೈತಿ ಹೇಗಿಲ್ಲ ಅಲ್ಲಿ ಜಿಮ್ಸ್ ಆಗಿರ್ಬೋದು ಮತ್ತು ಹೊರ್ಳಿ ಅಲ್ಲಿ ಕುಸ್ತಿ ಕುಸ್ತಿ ಆಡತಕ್ಕಂಥ ಆ ಕ್ರೀಡಾಪಟುಗಳಿಗೆ ಯಾವ ರೀತಿ ಸ್ಪೆಷಲಿಟಿ ಇದೆ ಮತ್ತು ಹೊರ್ಳಿ ಅಲ್ಲಿ ಸ್ಪಂದನ ಕೇಂದ್ರ ಅಂತಿದೆ ಆ ಸ್ಪಂದನ ಕೇತರದೊಳಗ್ ಯಾವ ರೀತಿ ಕ್ರೀಡಾಪಟುಗ್ಳಿಗೆ ಸ್ಪಂದನೆ ಮಾಡ್ತಾರೆ ಅಂತಂದು ನಾವು ನೋಡಿದ್ದೇವೆ ನಮ್ಮ ನಮ್ಮ ಗೆಳೆಯ ಹೇಳ್ತಿದ್ನ ಏಯ್ ಇದು ಏನು ಲೇ ಅಪ್ಪಿ ಸ್ಪಂದನ ಅಂತ ಬರ್ದಾರೆ ಇದು ಇಲ್ಲಿ ಏನು ಇದೆ ಸ್ಪೆಷಲಿಟಿ ಅಂತ ಕೇಳಿದ ನಾವು ಹೋಗಿ ಅಲ್ಲಿರತಕ್ಕಂಥ ವ್ಯಕ್ತಿಗಳನ್ನು ಕೇಳಣ ತಡೆಯಪ್ಪ ಏನು ಮಾಡ್ತಾರೆ ಏನು ಇಲ್ಲ ವರ್ಕರ್ನ ಕೇಳೋಣ ಅಂತಂದು ಹೇಳಿದ್ವಿ ಹಾಗಾಗಿ ಹೋಗ್ ಕೇಳಿದ್ವಿ ಅಲ್ಲಿ ಅಲ್ಲಿ ನಮಗ ಪಸ್ಟ್ ದಿವಸ ನಾನು ಹೋಗ್ಬಕಾದ್ರ್ ನಮಗ ಒಬ್ಬರು ಮೇಡಮ್ಮವ್ರು ಸಿಕ್ದ್ರ್ ಅಶ್ವಿನಿ ಮೇಡಮ್ ಅಂತಂದು ಹಾಗಾಗಿ ಅದರ ಸ್ಟೇಡಿಯಮ್ಮಿನ ಬಗ್ಗೆ ಎಲ್ಲ ಮಾಹಿತಿ ತಿಳ್ಕೊಂಡ್ವಿ ಮತ್ತು ಹೊರ್ಳಿ ರನ್ನಿಂಗ್ನಲ್ಲಿ ಪ್ರ್ಯಾಕ್ಟಿಸ್ ಮಾಡತಕ್ಕಂಥ ನಮ್ಮ ಸ್ನೇ ಗೆಳೆಯನಾದ ಹೇಳ್ದ ಅಲ್ಲಿ ಇನ್ನೂ ಸ್ಪೆಷಲಿಟಿ ಇದಾವೆ ಯಾವುದಪ್ಪ ಅಂತಂದ್ರೆ ಜಿಮ್ಮಿದೆ ಜಿಮ್ಮು ಯಾವ ರೀತಿ ಇದೆಯಪ್ಪ ಅಂತಂದ್ರೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿರತಕ್ಕಂಥ ನಮ್ಮ ನಮ್ಮ ಸ್ನ್ ನಮ್ಮ ಗೆಳೆಯರಿಗೆ ಜಿಮ್ ಅವಶ್ಕತೆಯೇ ಇಲ್ಲ ಯಾಕೆ ಅವಶ್ಯಕತೆ ಇಲ್ಲಪ್ಪ ಅಂತಂದ್ರೆ ನಮ್ಮ ದಿನನಿತ್ಯ ಕೆಲ್ಸನೇ ಒಂದು ಜಿಮ್ ನಮಗೆ ನೀರು ತರೋದು ಕಟ್ಗೆ ಕಡಿಯೋದು ಕಟ್ಟಿಗೆ ತೊಗೊಂಬರೋದು ಹ್ಞೂ ಕಟ್ಟಿಗೆ ಅಂತಂದ್ರೆ ನಾವು ಸೌದೆ ಅಂತೀವಿ ಸೌದೆ ಅಂತೀರಲ್ವ ನೀವು ನಾವು ಕಟ್ಟಿಗೆ ಅಂತೀವಿ ಕಟ್ಗೆ ಕಡಿಯೋದ್ ಆಗಿರ್ಬೋದು ನೀರು ತಗೊಂಬರದು ಹ್ಞೂ ನಮ್ಮಲ್ಲಿ ಹಸು ಇದೆ ಹಸು ಸಗಣಿ ಬಳಿಯೋದು ಇನ್ನೂ ಅನೇಕ ರೀತಿಯಿಂದ ನಾವು ಕೆಲ್ಸಗಳನ್ನು ಮಾಡ್ತಾಯಿದ್ದೀವಿ ಹಾಗಾಗಿ ಅದರ ಜೊತೆಗೇ ನಮಗೆ ಜಿಮ್ ಅವಶ್ಕತೆಯೇ ಇದ್ದಿದ್ದಿಲ್ಲ ಓಹ್ ಇದನ್ನು ಏತಕ್ ಮಾಡಿದಾರ ಜಿಮ್ಮ ಅಂತಂದೆ ನಾವು ನಾವು ಮೊದಲು ನಮ್ಮ ಗೆಳೆಯ ನಾವು ಹೋದಾಗ ಬಂಕ್ ಮಾಡಿ ಹೋಗಿದ್ವಿ ಅಂತ ಹೇಳಿದ್ವಲ್ಲ ನಾವು ಅವಾಗ ಹೋದಾಗ ಇದು ಜಿಮ್ ಅಂದ್ರೆ ಏನಿದು ಯಾದುಕ್ ಉಪ್ಯೋಗ ಮಾಡ್ತಾರೆ ಅಂತ ಕೇಳಿದ್ದೆ ನಾನು ಕೇಳ್ದಾಗ ಏಯ್ ಅದು ಹಾಗಲ್ಲ ಇದು ಬಾಡಿ ಬಿಲ್ಡ್ ಮಾಡಕ್ಕೆ ಹೊರ್ಳಿ ನಮ್ಮ ದೇಹವನ್ನು ಸದೃಢವಾಗಿಡಕ್ಕೆ ದಿನನಿತ್ಯವಾಗಿ ಜಿಮ್ ಮಾಡ್ತಾರೆ ಇಲ್ಲಿ ಸಿಟಿಯಲ್ಲಿ ಇರತಕ್ಕಂಥ ವ್ಯಕ್ತಿಗಳು ಅಂತಂದರು ಹಾಗಾಗಿ ನಾನು ಹೇಳ್ದ ಮತ್ತು ನಾವು ದಿನಾ ಒಂದು ಹೊರಿ ಕಟ್ಗೆ ಕಡಿದ್ರ ನಮ್ದು ಅಲ್ಲೇ ಜಿಮ್ಮಾಗುತ್ತೆ ದಿನಾ ಒಂದು ನಾಲ್ಕು ಬ್ಯಾರಲ್ ನೀರು ತುಂಬ್ಸಿದ್ರೆ ಅಲ್ಲೇ ನಮ್ಮ ಜಿಮ್ಮಾಗುತ್ತೆ ನಾವು ದಿನಾಲೂ ನಾವು ಹಸುಗ್ ಮೇವು ತರಕ್ಕೆ ಹೋಕ್ತೀವಿ ಹಸುವು ಮೇಯಕ್ಕೆ ಅಲ್ಲಿ ಹೋಗಿ ಹ್ಞೂ ಅದೇ ಒಂದು ನಮ್ಮ ಜಿಮ್ಮಾಗುತ್ತೆ ಹಾಗಾಗಿ ನಾವು ಗ್ರಾಮೀಣ ಪ್ರದೇಶದ ಏನು ನಾವು ವಾಸ ಮಾಡ್ತೀವಲ್ವ ಹಾಗಾಗಿ ನಮಗೆ ಜಿಮ್ ಅಂತಕ್ಕಂಥದ್ದು ನಮಗ್ ಕಾಣ ಬರ್ಲ ಅದು ಕಂಡೇ ಬರಲ್ಲ ಹಾಗಾಗಿ ನಾವು ಮಾಡತಕ್ಕಂಥ ದಿನನಿತ್ಯ ಕೆಲ್ಸವೇ ನಮ್ಮ ಜಿಮ್ಮು ಹಂಗಾಗಿ ಆ ಕ್ರೀಡಾಂಗಣನೂ ನಾನು ಜಿಮ್ನೊಳಗೆ ನೋಡಿದ್ವಿ ನೋಡಿ ಕರ್ಕ್ಟಾಗಿ ಅದ್ರೊಳಗೆ ಏನೈತಿ ಏನಿಲ್ಲ ಎಂತ ಕೂಲಂಕುಷವಾಗಿ ಅದನ್ನು ವೀಕ್ಷಣೆ ಮಾಡಿಕೊಂಡು ಮತ್ತು ಹೊರ್ಳಿ ಏನು ಟ್ರ್ಯಾಕಿಗೆ ಹೋದ್ವಿ ಟ್ರ್ಯಾಕ್ ಅಂದರೆ ಗ್ರೌಂಡ್ ಮೈದಾನ ರನ್ನಿಂಗ್ ಮಾಡತಕ್ಕಂಥ ಒಂದು ಮೈದಾನ ಹೋದ್ವಿ ಅಲ್ಲಿ ಹೋದ್ವಿ ಹೋದ ತಕ್ಷಣ ನಾವು ಸ್ಲಿಪ್ಪರ್ ಹಾಕ್ಕೊಂಡೋಗಿದ್ವಿ ಹೋದ ತಕ್ಷಣ ಅಲ್ಲಿ ನಮ್ಮ ಸ್ನೇಹಿತ ಕೇಳೀನ್ ನನಗೆ ಇದೇನು ಲೇ ಒಂಥರ ಇದೆ ಅಲ್ವ ಪುಟ್ಸುತ್ತಲ್ವ ಇದು ಅಂತ ಅಂದ ಹೌದು ಮಚ್ಚ ಹೌದು ಲೇ ನಮ್ಮ ದೋಸ್ತನ ಹೆಸರು ಸಂತೋಷ ಹೌದು ಲೇ ಸಂತೋಷ ಇದು ಇದೂ ಇದೆ ನೋಡ್ತೀಯಾ ಅದ್ರೊಳಗೆ ಭಾರೀ ಅದ್ಭುತವಾಗಿರತಕ್ಕಂಥ ಇದೊಂದು ಏನು ಅತಲೆಟಿಕ್ಸು ಗ್ರೌಂಡ್ ಅಂತಲೂ ಹೇಳ್ಬೋದು ಹಾಗಾಗಿ ಆ ಗ್ರೌಂಡ್ ಒಳಗೆ ನಾವು ಹೋಗಿ ದಿನನಿತ್ಯವಾಗಿ ಒಂದಿಷ್ಟು ದಿವಸ ಒಮ್ಮೆಲೇ ನೋಡ್ಕೊಬಂದು ಹೊರ್ಳಿ ಮರುದಿವ್ಸನೇ ನಾವು ಕಾಲೇಜಿಗೆ ಹೊಂಟಿದ್ವಿ ಅವಾಗ ನಾವು ನಮ್ಮ ಸ್ನೇಹಿತ ನಾವೊಂದು ಪ್ಲ್ಯಾನ್ ಮಾಡಿದ್ವಿ ಏನು ಮಾಡಿವಪ್ಪ ಅಂತಂದ್ರೆ ಇಲ್ಲ ಈ ಗ್ರೌಂಡಂಕ್ರು ನೋಡಿದ್ವಿ ನೆಕ್ಸ್ಟ್ ಮುಂದಿಂದು ಆಕಿ ಕ್ರೀಡಾಂಗಣ ಅಂತ ಒಂದೈತಿ ಆ ಆಕಿ ಕ್ರೀಡಾಂಗಣಕ್ಕೊಮ್ಮೆ ಹೋಗ್ಕೆ ಪ್ಲ್ಯಾನ್ ಮಾಡೋಣ ನಡ್ಲೇ ಸಂಡೇ ದಿವಸ ಅಂತ ಅಂದ್ವಿ ಹಂಗಂತ ಅಂದಾಗ ಹಾಂ ಹೋಗೋಣ ತೊಗೋಲೆ ಅಂತ ಅಂದ್ವಿ ಹಾಂ ಹೋಗೋಣ ತೊಗೋ ಅಂದಾಗ ಒಂದು ಸಂಡೇ ದಿವಸ ನಮ್ಮ ಕಾಲೇಜು ರಜೆ ಇತ್ತು ಅವಾಗ ನಾವು ಸ್ ಸಂಡೇ ದಿವಸ ಹೋದ್ವಿ ಹೋಗಿ ಆ ಆಟದ ಕ್ರೀಡಾಂಗಣವನ್ನ ನೋಡಿದ್ವಿ ಮೊದಲ್ನೇದಾಗಿ ಒಳಗೆ ಹೋಗ್ತ ಹೋಗ್ತಿರ್ಬಕಾದ್ರ ಅದು ಒಂಥರ ದೊಡ್ಡ ಆಪೀಸ್ ಕಂಡಂಗೆ ಕಾಣತ್ತೆ ಅದು ಒಳಗೆ ಹೋಗ್ಬೇಕಾದ್ರ ಒಳಗೆ ಹೋಗಿ ಮತ್ತೆ ಒಳಗೆ ಮ್ಯಾಲ ಮ್ಯಾಲ್ ಸ್ಟಪ್ಪಿದೆ ಸ್ಟೆಪ್ ಹತ್ತಿ ಮತ್ತೆ ಒಳಗೆ ಹೊರಗೆ ಇಳ್ಯದು ಅದು ಹಾಗಾಗಿ ತುಂಬ ವಿಶೇಷವಾಗಿ ಕಂಡು ಬಂತು ನಮಗ ಅಲ್ಲಿ ಸುತ್ತಲು ಏನೂ ಕಂಪೌಂಡ್ ಇಲ್ಲ ಏನು ಇದೆಯಪ್ಪ ಅಂತಂದ್ರೆ ತಂತಿ ಬೇಲಿ ಇದೆ ಅಂದ್ರೆ ಮೂ ಹಾಕಿ ಹೊಡೆದ ನಂತರ ಅದು ನಿಮ್ಗೆ ಹಾಕಿ ಗ್ರೌಂಡ್ ನೊ ಡೆಮೋ ನೋಡೀರಲ್ಲ ತಂತಿ ಬೇಲಿ ಐಟಿದೆ ಒಬ್ಬ ಮೂರು ಮನುಷ್ಯ ಹತ್ತಿ ಬಂದ್ರೂ ಅದು ಹಾಗೆ ಬರೋಕ್ಕಾಗಂಗಿಲ್ಲ ಆ ರೀತಿ ತಂತಿ ಬೇಲಿ ಸಪೋರ್ಟಿದೆ ಮತ್ತು ಹೊರ್ಳಿ ಅದ್ರೊಳಗೆ ಯಾವುದೇ ರೀತಿಯಿಂದ ಮಳೆ ದೊಡ್ಡ ಮಳೆ ಬಂದ್ರೂ ಕೂಡ ಆ ಮಳೆ ನೀರು ಒಂದು ಕಡೆ ಜಮಾ ಆಗಿ ಅಲ್ಲಿ ನೀರು ನಿದ್ರುವಂಗಿಲ್ಲ ಹೌದಾ ಮಳೆ ಬಂದು ಸೀದಾ ಏನು ಯಾವ ರೀತಿ ಚರಂಡಿಗೆ ಹೋಗುವಂಥ ವ್ಯವಸ್ಥೆ ಮಾಡಿದ್ದಾರೆ ಅದು ನಮಗ ಭಾಳ ವ್ಯವಸ್ಥಿತವಾಗಿ ಕಟ್ರ ಅದನ್ನೂ ನೋಡಿದ್ದೇವೆ ಅದು ನಮಗ್ ಖುಷಿ ಆಯ್ತು ನೋಡಿರಿ ನೋಡಪ್ಪ ನಮ್ಮ ಗ್ರಾಮೀಣ ಪ್ರದೇಶ್ದೊಳಗೆ ಕೆಲವೊಂದಿಷ್ಟು ನಮ್ಮ ಮೈದಾನ ಇದ್ವು ಅದು ಮಳೆ ಬಂತಂದ್ರೆ ಮುಗ್ದೋತು ಎಂಟು ದಿವ್ಸ ಮ ಎಂಟು ಹತ್ತು ದಿವ್ಸ ಮಟ್ಟ ಹೊರ್ಳ್ ಆ ಗ್ರೌಂಡಿನ ಸನಿಹ ಹೋಕ್ತಿದ್ದಿಲ್ಲ ನಾವು ಹಾಗಾಗಿ ಇಲ್ಲಿ ಗ್ರೌಂಡ್ ನೋಡಿವಪ್ಪ ಅಂತಂದ್ರೆ ಮಳೆ ನೀರು ಒಂದು ಕಡೆ ಕೇಂದ್ರೀಕೃತವಾಗಿ ಮತ್ತು ಅಲ್ಲಿ ಬೇರೆ ಕಡೆ ಚರಂಡಿಗೆ ಬಿಡುವಂಥ ವ್ಯವಸ್ಥೆ ಮಾಡ್ತಿದ್ರು ಅವರು ಹಾಗಾಗಿ ಅದು ಒಂದು ನೋಡಿ ನಮಗ್ ಏನು ವಿಶೇಷ್ವಾಗಿತ್ತು ಆ ನಮ್ಮ ಗ್ರೌಂಡ್ ಅದು ವಿಶೇಷ್ವಾಗಿತ್ತು ಅನ್ನಕ್ಕೆ ಭಾಳ ಇಷ್ಟ ಆಯ್ತು ಆ ಗ್ರೌಂಡ ಭಾಳ ಇಷ್ಟ ಆಯ್ತು ಮತ್ತು ಅದ್ರ ಜೊತೆಗೆನ ನಮಗೇನು ಇನ್ನೂ ಒಂದು ಗ್ರೌಂಡು ಹೋಗಕ್ಕೆ ಟ್ರೈ ಮಾಡಿದ್ದೇವೆ ನಾವು ಈ ಸಂಡೇ ಬಿಡ್ತು ಮುಂದಿನ ಸಂಡೇದೊಳಗೆ ನಾವು ಇನ್ನೊಂದು ಗ್ರೌಂಡ್ ನೋಡಣ ಅಂತಂದು ಟ್ರೈ ಮಾಡಿದ್ವಿ ಮುಂದಿಂದು ಒಳಕ್ರೀಡಾಂಗಣ ಅಂತಂದು ಐತಿ ಕ ಒಳ ಒಳಕ್ರೀಡಾಂಗ್ಣದಲ್ಲಿ ನನ್ನ ಹಾಸ್ಟೆಲ್ಲಿಗೆ ಸಮೀಪವಾಗಿ ಇರುವಂಥ ಗ್ರೌಂಡ್ ಅಂದ್ರೆ ಅದೇ ಹಾಗಾಗಿ ನಾವು ಆ ಗ್ರೌಂಡನ್ನು ಭಾಳ ಉಪ್ಯೋಗ ಮಾಡ್ಕೊಂಡೀನಿ ನನ್ನ ಸ್ನೇಹಿತರಾಗಿರ್ಬೋದು ನಾನು ಆಗಿರ್ಬೋದು ಆ ಗ್ರೌಂಡ್ ಒಳಕ್ರೀಡಾಂಗಣ ಅಂತೈತಿ ಆ ಒಳಕ್ರೀಡಾಂಗ್ಣದೊಳಗೆ ಯಾವುದು ಕಬಡ್ಡಿ ಮತ್ತು ಹೊರ್ಳಿ ನೆಕ್ಸ್ಟು ಇನ್ನೂ ಒಂದು ಯಾವುದು ವಾಲಿಬಾಲು ತ್ರೋಬಾಲು ನೋಡಿದ್ದೇವೆ ಅಲ್ಲಿ ಭಾಳ ಭಾರೀ ಇತ್ತು ಅದು ಗ್ರೌಂಡು ಹೇಗೈತಪ್ಪ ಅಂತಂದ್ರೆ ಭಾಳ ವಿಶೇಷವಾಗಿ ಐತಿ ಆ ಗ್ರೌಂಡಲ್ಲಿರತಕ್ಕಂಥ ತರ್ಬೇತಿದಾರರು ನುರಿತ ತರ್ಬೇತದಾರ್ರಾಗಿ ಇದ್ದಾರೆ ಹಾಗಾಗಿ ಆ ಗ್ರೌಂಡನ್ನು ನೋಡಕ್ಕೆ ನಮ್ಗೆ ಕಣ್ಣುಗಳು ಭಾಳ ಹುಮ್ಮಸ್ಸಿನಿಂದ ನೋಡ್ಬೇಕನ್ಸುತ್ತ ಒಮ್ಮೆ ಹೋದ್ರೆ ಏಯ್ ಇನ್ನೂ ಒಂದು ವಾರ ಹೋಗೋಣ ನಡಿಲೇ ದೋಸ್ತ ಆ ಗ್ರೌಂಡೊಳಗೆ ಸ್ಪೋರ್ಟ್ಸ್ ನಡ್ಯಾಕತ್ತಿವ್ ಅಂತ ಹೋಗಿ ನೋಡಿ ಬರೋಣ ತೊಗೋ ಭಾರೀ ಐತೆ ಆ ಗ್ರೌಂಡ ಭಾರೀ ಎಂಜಾಯ್ಮೆಂಟಾಗುತ್ತೆ ಹೋಗ್ ಕಾಟ್ ನೋಡಿ ಕಾಟ್ ಬರೋಣ ಅದ್ರ ಜೊತೆಗೆನ ನಾವೂ ಒಮ್ಮೆ ಯಾವಾಗಾರೂ ಹೋಗಿ ಪ್ರ್ಯಾಕ್ಟಿಸ್ ಮಾಡಿ ಕಾಟ ಬರೋಣಪ್ಪ ಆ ಗ್ರೌಂಡ್ ಒಳಗೆ ಈಗ ಎಲ್ಲ ನಾವು ಗ್ರಾಮೀಣ ಪ್ರದೇಶ್ದೊಳಗೆ ಕಬಡ್ಡಿ ಆಗಿರ್ಬೋದು ವಾಲಿಬಾಲ್ ಆಗಿರ್ಬೋದು ಮೈದಾನದೊಳಗೆ ಆಡ್ತಿದ್ವಿ ಅಂದ್ರ್ ಮೈದಾನ ಅಂದರೆ ಖಾಲಿ ಗ್ರೌಂಡ್ ಒಳಗೆ ಇಲ್ಲಿ ಯಾವ ರೀತಿ ಅಂದ್ರ್ ಮ್ಯಾಟ್ ಅಂತಿದೆ ಮ್ಯಾಟದೊಳಗೆಲ್ಲ ಮ್ಯಾಟ್ ಸಿಸ್ಟಮ್ ಇಲ್ಲೆಲ್ಲ ಒಳಗೆ ಕ್ರೀಡಾಂಗ್ಣ್ದೊಳಗೆ ಮ್ಯಾಟ್ ಸಿಸ್ಟಮ್ ಮೂಲಕ ಕಬಡ್ಡಿ ಆಡ್ಸ್ತಿದ್ರು ಮತ್ತು ಹೊರ್ಳಿ ಮ್ಯಾಸ್ಟ್ ಮ್ಯಾಟ್ ಸಿಸ್ಟಮ್ಮ ಏನು ಮಾಡ್ತಿದ್ದರಪ್ಪ ಅಂತಂದ್ರೆ ವಾಲಿಬಾಲ್ ಆಡಿಸ್ತಿದ್ರು ಪುಟ್ಬಾಲ್ ಆಡಿಸ್ತಿದ್ರು ಶೆಟಲ್ ಕಾಕ್ ಆಡ್ತಿದ್ದರು ನಾವೆಲ್ಲ ಅವಾಗ ನಮ್ಮ ಹಳ್ಳಿ ಅಲ್ಲಿ ಇರತಕ್ಕಂಥ ಗ್ರೌಂಡ್ ನೋಡಿದ್ರೆ ಇಲ್ಲಿ ಮ್ಯಾಟ್ನಲ್ಲಿ ಆಡತಕ್ಕಂಥ ಗ್ರೌಂಡ್ ನೋಡಿರೆ ಭಾಳ ವ್ಯತ್ಯಾಸ ಅನಿಸ್ತ್ ನಮಗ ಹೆಂಗೆ ವ್ಯತ್ಯಾಸ ಅನಿಸ್ತಪ್ಪ ಅಂತಂದ್ರೆ ಈ ಗ್ರೌಂಡ್ ಒಳಗೆ ಕೈ ಕೆತ್ಬೋದು ಕಾಲು ಕೆತ್ಬೋದು ಹರ್ಳು ಇರ್ಬೋದು ಹಾಂ ಮತ್ತು ಹೊರ್ಳಿ ಏನು ಈಗ ಡೈ ಹೊಡ್ದ ತಕ್ಷಣ ನಮಗೆ ಪ್ರ್ಯಾಕ್ಚರ್ ಆಗ್ಬೋದು ಪ್ರ್ಯಾಕ್ಚರ್ ಆದ ತಕ್ಷಣ ನಮ್ಗೆ ರಕ್ತಗಳು ಸ್ರಾವ ಆಗ್ತಿದ್ದವು ಹಾಗಾಗಿ ನಮ್ಗೆ ಮ್ಯಾಟ್ನೊಳಗೆ ಆಡಿಸ್ರ ಆಡಿಸೋದು ನೋಡಿದ್ದೇವೆ ಅಂತಂದ್ರೆ ನಮ್ಮ ನನ್ನ ಸ್ನೇಹಿತ ನಾನು ಮೊದಲ್ನೇದಾಗಿ ನೋಡಿದ್ದೆವಪ್ಪ ಅಂತಂದ್ರೆ ಅದ್ಯಾವುದು ಒಳಕ್ರೀಡಾಂಗಣದ ಒಳಗೆ ಮ್ಯಾಟ್ ನೋಡಿದ್ವಿ ಏಯ್ ನಮ್ಗೆ ಖುಷಿ ಅನಿಸ್ತು ಮೊದ್ಲನೇದಾಗಿ ಆ ಗ್ರೌಂಡ್ ನೋಡಿ ಅಯ್ಯೋ ಏನು ಆಕಿ ಗ್ರೌಂಡು ಇದು ನೆಕ್ಸ್ಟ್ ಇನ್ನೊಂದು ಯಾವ್ದು ಇದು ಜಿಲ್ಲಾ ಸ್ಟೇಡಿಯಮ್ ಎಚ್ ಕೆ ಪಾಟೀಲ್ ಅವ್ರ ಸ್ಟೇಡಿಯಮ್ ನೋಡಿ ಒಳಕ್ರೀಡಾಂಗ್ಣ ನೋಡಿ ನಮ್ಗೆ ಇನ್ನು ಇನ್ನು ಇನ್ನೂ ಮಾಡ್ಬೇಕಪ್ಪ ಇನ್ನೂ ಮ್ ಅದ್ರೊಳಗೆ ಪ್ರ್ಯಾಕ್ಟೀಸ್ ಮಾಡ್ಬೇಕಪ್ಪ ಅಂತಂದು ಅನಿಸ್ತು ನಮ್ಮ ಸ್ನೇಹಿತರೊಡನೆ ಹಾಗಾಗಿ ನಮ್ಮಲ್ಲಿರತಕ್ಕಂಥ ಏನು ಗ್ರೌಂಡ್ ಇದಾವಲ್ಲ ನಮಗೆ ಬಹಳ ಇಷ್ಟ ಅನ್ಸಿದ್ವು